ಹಲೋ ಹಾಂ ಹೇಳಬ್ಬೇ ಸೀರೆ ಅದಾವು ನಿಂಗೆ ಯಾವ್ಯಾವ್ ಸೀರೆ ಬೇಕು ಹಾಂ ರೇಷ್ಮೆ ಸೀರೆ ಅದಾವು ಟೋಪ್ ಸೆರ್ಗಿನ ಅದಾವು ಮೈಸೂರು ಸಿಲ್ಕ್ ಅದಾವು ಹಾಂ ನಿಂಗೆ ಯಾವು ಬೇಕು ಪತ್ಲ ಅದಾವು ನಿಂಗೆ ಯಾವು ಬೇಕು ಪತ್ಲಾ ಐನೂರು ರುಪಾಯಿ ಅದಾವು ಐನೂರು ರುಪೈಲಿಂದ ಹಿಡ್ದು ಎರಡು ಸಾವಿರ ಮುಟ ಅದಾವು ಹಾಂ ಇವು ಮತ್ತು ಇವು ಟೋಪ್ ಸೆರ್ಗಿನವು ಮೂರು ಸಾವಿರ ರುಪಾಯಿ ನಾಲ್ಕು ಸಾವಿರ ರುಪಾಯಿ ಹಿಂಗೆ ಬೀಳ್ತಾವು ಹಾಂ ರೇಷ್ಮೆವು ಹಾಂ ರೇಷ್ಮೆವು ಐದು ಸಾವಿರ ರುಪೈಲಿಂದ ಅದಾವು ನೋಡು ರೇಟು ಹತ್ತು ಸಾವಿರ ಐವತ್ತು ಸಾವಿರ ರುಪಾಯಿ ಮಟಾ ಅದಾವು ನಿಂಗೆ ಯಾವು ಬೇಕು ಯಾವುದ್ರಾಗ್ ತೋರಿಸ್ಲಿ ಹ್ಞೂ ನಿಂಗೆ ಯಾವು ಬೇಕು ನೋಡು ಮತ್ತು ಯಾವ ರೇಟ್ನ ಬೇಕು ಹೇಳು ಸೀರೆ ಮೇಲ್ ಬೆಲೆ ಐತಿ ನಿನ್ಗೆ ಯಾವ್ಯಾವ ಯಾವ್ದು ಬೇಕು ಹೇಳು ಅದ್ರ ಮೇಲೆ ರೇಟ್ ಕಡ್ಮೆ ಮಾಡಿ ಕೊಡ್ತೀನಿ

ಹ್ಞೂ ನೋಡು ಹೇಗೆ ಕೊಡ್ತೀನಂತ ತಾಳು ಅದಕ್ಕೆ ನಿಂಗೆ ಇವು ಇಷ್ಟು ಸಾಕದಿಲ್ಲ ಹಾಂ ಪತ್ಲ ಒಂದೆರಡು

ಅವೆಲ್ಲ ಹೋದ್ವ್ ಮುನ್ನೂರು ನಾಲ್ಕುನೂರು ರುಪಾಯಿ ಎಲ್ಲ ಹೋದ್ವು ಈಗೆಲ್ಲ ಜಾಸ್ತಿ ಅದಾವು ರೇಟ್ ಈಗೆಲ್ಲ ಹಾಂ ಅವೆಲ್ಲ ಕ್ವಾಲಿಟಿ ಚಲೋ ಇರಂಗಿಲ್ಲ ಅವು ನೀವು ಅವ್ರ ಅಂಗ್ಡಿಯೊಂದು ಇವ್ರ ಅಂಗ್ಡಿಯೊಂದು ಹೇಳಿದೆಪಂದ್ರೆ ಇಲ್ಲಿ ನಮ್ಮಕಡೆ ಚಲೋ ನಮ್ಮಕಡೆ ಎಲ್ಲ ಚಲೋ ಅದಾವ್ ರೀ ಎಲ್ಲ ಹ್ಞೂ ಸಾಕೇನ್ ನಿನ್ಗೆ ಇಷ್ಟು ಹಾಂ ಒಂದು ರೇಟ್ ಮಾಡಿ ಕೊಡ್ತೀನಿ ಅಂತ ಬಾ ತಗೋ